ಭಾರತದ ಭಾಷೆಗಳು ಭಾರತದ ಭಾಷೆಗಳು ಅಂತಂದ್ರೆ ಫಸ್ಟಿಗೆ ತಲೆಗೆ ಬರೋದು ಹಿಂದಿ ಬರ್ತದೆ ರೀ ಇಂಗ್ಲಿಷ್ ಇವೆಲ್ಲ ಮೇನ್ ಏನಂತಾರ ಬಳಸಲ್ಪಡುವ ಭಾಷೆಗಳು ಅದಕ್ಕೆ ಹೊರತು ಪಡಿಸಿ ಟೋಟಲ್ ಭಾರತದೊಳಗಿಂದು ಎಷ್ಟು ಭಾಷೆಗಳದವ ಅದರಲ್ಲಿ ಹನ್ನೆರಡು ಭಾಷೆಗಳಿಂದ ಹದಿನೈದು ಭಾಷೆಗಳಿಗೆ ಶೆಡ್ಯೂಲ್ಡ್ ಬಾಷೆಗಳಂತ್ ಮಾಡ್ಯಾರೆ ಅದೇ ಕನ್ನಡ ತೆಲುಗು ತಮಿಳು ಗುಜರಾತಿ ಹೀಗಂತ ಬೇರೆ ಬೇರೆ ಬೇರೆ ಯಾವುದೋ ಅದು ಸ್ಟೇಟ್ ಅಂದ್ರೆ ರಾಜ್ಯವಾರು ವಿಂಗಡಣೆ ಮಾಡಿರೋದು ಅದು ಆ್ಯಕ್ಚುಲಿ ಭಾಷೆಗಳು ಮಾತಾಡೋರು ಪ್ರಾಬ್ಲಮ್ ಇಷ್ಟೇ ಅಧಿಕೃತ ಭಾಷೆಗಳೇ ಒಂದವ ಬಟ್ ನಾವು ನಾರ್ಮಲಿ ಬಳಸ್ತೇವಲ್ಲ ಅವು ಭಾಷೇ ಬೇರೆ ಅದ ರೀ ಹೇಳ್ಬೇಕಂತಂದ್ರೆ ನಾ ಕರ್ನಾಟಕದ ಜನ ಕರ್ನಾಟಕದ ಹುಡ್ಗ ಕರ್ನಾಟಕದಲ್ಲಿ ಕಲ್ಬುರ್ಗಿ ಅನ್ನೋ ಒಂದು ಜಿಲ್ಲೆ ಈ ಕಲ್ಬುರ್ಗಿ ಜಿಲ್ಲೆ ಅಂತಂತಂದ್ರು ಕರ್ನಾಟಕ ಅಂತಂದ್ರೆ ಅವು ಏನು ತಲೆ ಓಡುತ್ತೆ ಫಸ್ಟ್ ಅಂತದ್ರೆ ಕನ್ನಡ ಮಾತಾಡ್ತಾರೆ ಅಂತ ತಲೆಗೊಡ್ತದೆ ಕನ್ನಡ ಮಾತಾಡೋದದ ಅಂತಂತಂದ್ರು ಕನ್ನಡ ಪ್ಯೂರ್ ಕನ್ನಡ ಅಲ್ಲ ಅಂದ್ರೆ ಅಚ್ಚ ಕನ್ನಡ ಅಲ್ಲ ಅದು ನಮ್ದು ಕನ್ನಡ ಕನ್ನಡ ಮಿಕ್ಸ್ ಆಗಿರ್ತದೆ ಒಂದಾನೊಂದು ಕಾಲ್ದಾಗ ಕಲ್ಬುರ್ಗಿ ಅಥ್ವ ಕಲ್ಯಾಣ ಕರ್ನಾಟಕ ಏರಿಯಾದೊಳಗೆ ಬರೋ ಎಲ್ಲ ಜಿಲ್ಲೆಗಳಲ್ಲಿ ನಿಜಾಮನ ಆಳ್ವಿಕೆಯದಗಿದ್ದುರಿ ಆ ನಿಜಾಮನ ಆಳ್ವಿಕೆ ಇದ್ದಿದ್ದು ಟೈಮ್ನೊಳಗೆ ಹಿಂದಿ ಹಿಂದಿ ಒಂದು ನಮ್ಗೆ ಎಂಥ ಪ್ರಭಾವಿ ಇದು ಮಾಡೋದು ಜನ್ರಿಗೆ ಹಿಂದಿ ಬಂದು ಅದು ಪ್ರಭಾವಿತ ಮಾಡಿದ್ರಿಲಿಂದ ನಮ್ಮ ಜನರು ಒಂದಿಷ್ಟು ಶಬ್ದಗಳು ಶಬ್ದ ಅಂತಾರಲ್ಲ ಒಂದಿಷ್ಟು ವರ್ಡ್ಸ್ಗಳು ಅದೆಲ್ಲ ಹಿಂದಿ ವರ್ಡ್ಸ್ಗಳಿಂದ ರಿಪ್ಲೇಸ್ ಮಾಡಿರೋದು ಈ ಹಿಂದಿ ವರ್ಡ್ಗಳು ಯಾವ ಯಾವ ರಿಪ್ಲೇಸ್ ಮಾಡಿರ್ವಂಥದ್ ಈಗ ನಮ್ಮ ಕಡೆ ವರ್ಡ್ಸ್ಗಳು ಬಳಸ್ಬೇಕಂದ್ರೆ ಎಕ್ಸಾಂಪಲ್ ನಂಬರ್ಗಳು ಇರ್ತವೆ ಎಷ್ಟು ರುಪಾಯಿ ಅಷ್ಟು ರುಪಾಯಿ ಐತ್ರಿ ನಿಮ್ದು ಅಂತಂದರೆ ನೂರು ರುಪಾಯಿ ಇನ್ನೂರು ರುಪಾಯಿ ಹಾಂಗೆ ಅನ್ನೊಂಗಿಲ್ಲ ಶಂಬ ರುಪಾಯಿ ದ್ವಾನ್ಸೌ ರುಪಾಯಿ ತಿನ್ಸೌ ರೂಪಾಯ್ ಪಾಂಚ್ಸೌ ರುಪಾಯ್ ದೋನ್ ಹಜಾರ್ ರುಪಾಯ್ ಅಡಿಸ್ಸ ರುಪಾಯ್ ಹಿಂಗೆಲ್ಲ ಅಂತಂದ್ರ್ ಎಲ್ಲ ವರ್ಡ್ಗಳು ಇನ್ಫ್ಲುಯೆನ್ಸ್ ವರ್ಡ್ಗಳು ಆ್ಯಕ್ಚುಲಿ ಹಾಗೆ ನೋಡ್ಬೇಕಂತದ್ರೆ ಮಹಾರಾಷ್ಟ್ರದ್ದು ಭಿ ಭಾಳ ಎಫೆಕ್ಟ್ ಅದರ್ರಿ ಮರಾಠಿ ಬಿ ಸ್ವಲ್ಪ್ ಜನ ಮಾತಾಡ್ತಾರೆ ಅದು ಒಂದು ಅಫೀಷಿಯಲ್ ಲ್ಯಾಂಗ್ವೇಜ್ ಇದ್ದು ನಮ್ಮ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಭಾಳ ವೇರಿಯೇಷನ್ ಅಂತಂತಾರಲ್ಲ ವೈವಿಧ್ಯತೆ ಅಂತ ಭಾಳ ಅದಾರಿ ವೈವಿಧ್ಯತೆ ಬಗ್ಗೆ ಮಾತಾಡ್ಬೇಕು ಅಂತಂದರೆ ಪ್ರತಿಯೊಂದು ಜಿಲ್ಲೆ ಕರ್ನಾಟಕದಾಗೆ ಪ್ರತಿಯೊಂದು ಜಿಲ್ಲೆ ಒಡಾಡಿ ನೋಡ್ರಿ ಒಂದಲ್ಲ ಒಂದು ಏನಂತಾರೆ ವೈವಿಧ್ಯತೆ ಒಂದು ಎಲ್ಲೋ ಒಂದು ಡಿಫರೆನ್ಸ್ ಕೇಳಿ ಬರ್ತದೆ ನಿಮ್ಗೆ ಹೆಂಗೆ ಪರ್ ಎಕ್ಸಾಂಪಲ್ ಬೀದರ್ಗೆ ಬರ್ರಿ ಬೀದರ್ನೊಳಗಿನ ಭಾಷೆ ಕನ್ನಡ ಸ್ವಲ್ಪ್ ಭಾಳ ಭಾಳ ಭಾಳ ಒಂಥರ ಡಿಫ್ರೆಂಟ್ ಅದ ಅಲ್ಲಿಂದ ಶಬ್ದಾವಳಿಗಳೇ ಬೇರೆ ಅದಾವು ಅಲ್ಲಿ ನಿಮ್ದು ಊಟ ಆಯಿತು ಅಂತಂತ ಕೇಳ್ಬೇಕಂತಂದ್ರೆ ಹೆಂಗದರ ಊಟ ಆಯಿತು ಅಂತ ಹಿಂಗೆ ಕೇಳ್ತಾರೆ ಕಲ್ಬುರ್ಗಿದಾಗ ಊಟ ಮಾಡೋದು ಆಯಿತು ಹಂಗೆ ಕೇಳ್ತಾರೆ ಹೆಂಗೆ ಜಿಲ್ಲೆ ಜಿಲ್ಲೆ ಹೋದಂಗೆ ಹೋದಂಗೆ ಹೆಂಗೆ ನಿಮ್ದು ಆಹಾರ ಪದ್ಧತಿ ಸ್ವಲ್ಪ ಒಂದಿಷ್ಟು ಮೈನರ್ ಡಿಫ್ರೆನ್ಸ್ ಆಗ್ತಿರ್ತದಲ್ಲ ಆಹಾರದಾಗ ಆ ಟೈಪ್ ಭಾಷೆ ಬಿ ಡಿಫ್ರೆನ್ಸ್ ಆಗ್ಲತ್ತದೆ ಮತ್ತು ಬರಮ್ಮಿ ಕಲ್ಬುರ್ಗಿದರೇನು ಮತ್ತು ವಾಪಾಸ್ ಒಂದಿಷ್ಟು ಶಬ್ದಾವಳಿಗಳ್ ಹಿಂದೀಲಿಂದ ದೊರೆಯಲ್ಪಟ್ಟಿದ್ದು ಅದು ಏನಂತರೆ ಹೈದರಾಬಾದಿ ಹಿಂದಿ ಪ್ಯೂರ್ ಹಿಂದಿ ಬಿ ಅಲ್ಲ ಹೈದರಾಬಾದಿ ಹಿಂದಿ ಅದ್ರಲ್ಲಿಂದ ಒಂದಿಷ್ಟು ವರ್ಡ್ಸ್ಗಳು ನಮ್ಗೆ ಸೊ ಅದಿಷ್ಟು ನಮ್ಮ ಕನ್ನಡ ಹೈದರಾಬಾದಿ ಕನ್ನಡ ಅಥ್ವ ಎಂಥ ಜವಾರಿ ಕನ್ನಡ ಅಂತ ಕರೆಯಲ್ಪಡ್ತು ಸ್ವಲ್ಪ ಮಿಕ್ಸ್ ಅಮೇಲಿಂದು ಪ್ಯೂರ್ ಕನ್ನಡ ಆ್ಯಕ್ಚುಲಿ ಒಂದು ಶೆಡ್ಯೂಲ್ಡ್ ಲ್ಯಾಂಗ್ವೇಜ್ ಕನ್ನಡದೇ ಒಂದು ಪಾರ್ಟ್ ಬಟ್ ನಾವು ಮಾತಾಡೋದು ಬೇರೇ ಅದ ಬಟ್ ಬುಕ್ನೊಳಗೆ ಬರಿತಾರೆ ಬರೆಯಲ್ಪಡುತದ್ದಲ್ಲ ಕನ್ನಡ ಅದು ಬೇರೇ ಅದ ಹಂಗೆ ಬರಮ್ಮಿ ಹಿಂದಿ ಹಿಂದಿ ಬಾರ್ ಬರಮ್ಮಿ ಹಿಂದಿ ಒಂದು ನಮ್ಮ ದೇಶದ ಒಂದು ಏನಂತರಿ ಶೆಡ್ಯೂಲ್ಡ್ ಅಂತಾರಲ್ಲ ಅಂತ ಅಫೀಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಬಿ ಭಾಳ ಡಿಫ್ರೆನ್ಸ್ ಅದಾ ಅಫೀಷಿಯಲ್ ಲ್ಯಾಂಗ್ವೇಜ್ ಅದ ಹಿಂದಿ ಬಟ್ ನಾವು ಮಾತಾಡ್ತೇವು ಅಂತಾರ ಸ್ಟೇಟ್ ವೈಸ್ ಬೇರೆ ಬೇರೆ ಜಮ್ಮುವಿನಿಂದ್ ಕೆಳಗೆ ತಮಿಳ್ನಾಡುವರ್ಗೆ ಬರ್ರಿ ಇಂಡಿಯಾದೊಳಗೆ ಏನಂತಾರ ಭಾಳ ಭಾಳ ಡಿಫ್ರೆನ್ಸ್ ಕಂಡು ಬರ್ತದೆ ನೋಡ್ಬೇಕಂದ್ರೆ ಮುಂಬೈ ಮಹಾರಾಷ್ಟ್ರ ಪಾರ್ಟ್ ಸೋ ಹಿಂದಿ ಅಲ್ಮೋಷ್ಟ್ ಮರಾಠಿಲಿಂದ ಮಿಕ್ಸ್ ಆಗಿದಿರ್ತದೆ ಮಾತಾಡೋ ಅಕ್ಸೆಂಟ್ ಇರಲಿ ಒಂದಿಷ್ಟು ವರ್ಡ್ಸ್ಗಳು ಇರಲಿ ಅವೆಲ್ಲ ಮಹಾರಾಷ್ಟ್ರದ್ಲಿಂದ ಸ್ವಲ್ಪ ಇನ್ಫ್ಲುಯೆನ್ಸ್ಡ್ ಗುಜರಾತ್ ಕಡೆ ಹೋಗ್ಬೇಕಂತಂದರೆ ಗುಜರಾತಿನೊಳಗ್ ಬಿ ಮೇನ್ ಏನಂತಾರ ಗುಜರಾತಿ ಮಾತಾಡ್ತಾರೆ ಅಲ್ಲಿ ಗುಜರಾತ್ ಅಹ್ಮದಾಬಾದ್ ಸಿಟಿ ಒಂದೊಂದು ಥರ ಮೇಜರ್ ಹಬ್ ಅದು ಪ್ರೊಡಕ್ಷನ್ ಹಬ್ ಅಂತ ಕರೀತಾರೆ ಆ ಪ್ರೊಡಕ್ಷನ್ ಹಬ್ನೊಳಗೆ ಹಿಂದಿ ಮೇಜರ್ ಮೇಜರ್ ಲ್ಯಾಂಗ್ವೇಜ್ ಅಂತಾರೆ ಬಟ್ ಅಲ್ಲಿ ಬಳಸಲ್ಪಡುವ ಹಿಂದಿ ಗುಜರಾತಿ ಹಿಂದಿ ಆಮೇಲೆ ನೆಕ್ಸ್ಟ್ ಬೆಂಗ್ಳೂರ್ ಕಡೆ ಬರೋಣ ಅಂತಂದ್ರೆ ಬೆಂಗ್ಳೂರು ಐ ಟಿ ಹಬ್ ಅಂತ ಕರೀತಾರೆ ಐ ಟಿ ಸಿಟಿ ಅಂತ ಕರೀತಾರೆ ಈ ಐ ಟಿ ಸಿಟಿದಾಗೆ ಏನೇನ್ ಅದಾವ ಇಲ್ಲಿ ಬಿ ಅದರ ಕಡೆ ಕರ್ನಾಟಕ ಪ್ಲೇಸ್ ಆ್ಯಕ್ಚುಲಿ ಇಲ್ಲಿ ಸೌತ್ ಇಂಡಿಯಾ ಕಡೆ ಹಿಂದಿದು ಭಾಳ ಭಾಳ ಭಾಳ ಕಡಿಮೆ ಯೂಸು ಬಟ್ ಅಂದರು ಬಿ ಬೇರೆ ಕಡೆಯಿಂದ ಬಂದಿದಿರ್ತಾರಲ್ಲ ಅವರು ಹಿಂದಿ ಮಾತಾಡ್ತಾರೆ ಇಲ್ಲ ಒಂದಿಷ್ಟು ಜನ ಅಂತಾರಲ್ಲ ಹೈದರಾಬಾದ್ ಸಮೀಪ ನಿಯರ್ ಬೈದಿದ್ ಜನ ಎಲ್ಲ ಮೈಗ್ರೇಟ್ ಆಗಿ ಬೆಂಗಳೂರು ಕಡೆ ಹೋದೋರೆಲ್ಲ ಹಿಂದಿ ಮಾತಾಡ್ತಾರೆ ಆ ಹಿಂದಿ ಕರ್ನಾಟಕಲ್ಲಿಂದ ಒಂದಿಷ್ಟು ವರ್ಡ್ಸ್ಗಳಿಂದ ರಿಪ್ಲೇಸ್ ಆಗಿರ್ತದೆ ಅದು ಮಿಕ್ಸ್ ದೆನ್ ಮದ್ರಾಸ್ ಹೋಗ್ಬೇಕಂತಂದರೆ ಮದ್ರಾಸ್ ಮೀನ್ಸ್ ಚೆನ್ನೈ ಚೆನ್ನೈದೊಳಗೆ ಹಿಂದಿ ಮಿಕ್ಸೆಡ್ ಆಗಿರ್ತದೆ ಇವೆಲ್ಲ ಹೊರತು ಪಡಿಸಿ ಇಂಡಿಯಾದೊಳಗೆ ಭಾಳ ಭಾಳ ಲ್ಯಾಂಗ್ವೇಜಸ್ ಅದ ತ್ರಿ ಹಂಡ್ರೆಡ್ ಪ್ಲಸ್ ಲ್ಯಾಂಗ್ವೇಜಸ್ ಅಂತ ಕರೆಯಲ್ಪಡ್ತದೆ ಅದು ಫೈವ್ ಹಂಡ್ರೆಡ್ ಪ್ಲಸ್ ಅಂದ್ವಿ ಒಂದಿಷ್ಟು ಜನ ಕ್ಲೇಮ್ ಮಾಡ್ತಾರೆ ಈ ಫೈವ್ ಹಂಡ್ರೆಡ್ ಪ್ಲಸ್ ಅದು ಏನೇ ಇರಲಿ ಲಂಬಾಣಿ ಮಾತುಗಳು ಮಾತು ಅಂತಾರಲ್ಲ ಲಂಬಾಣಿ ಭಾಷೆ ಎಂಬುದು ನಮ್ಮ ಕಲ್ಬುರ್ಗಿ ಜಿಲ್ಲೆದೊಳಗೆ ಪ್ರಖ್ಯಾತ ಅದ ಹೆಂಗೆ ಅಂತಂದ್ರೆ ನಮ್ಮ ಕಡೆ ಲಂಬಾಣಿ ಜನಾಂಗ ಬುಡಕಟ್ಟು ಜನಾಂಗದವರು ಇರ್ತಾರಲ್ಲ ಅವರು ಸ್ವಲ್ಪ ಪಾಪುಲೇಷನ್ ಅದು ಹೆಚ್ಚಿಗೆ ಅದಾರ ನಮ್ಮ ಕಡೆ ಅವ್ರದ್ದು ಅವ್ರ ಭಾಷೆ ಲಂಬಾಣಿ ಅವರು ಭಾಷೆಲಿಂದ ಬಿ ಕನ್ನಡ ಇನ್ಫ್ಲುಯೆನ್ಸ್ ಆಗಿದೆ ಹಾಗು ಒಂದಿಷ್ಟು ವರ್ಡ್ಸ್ಗಳು ಅವರು ನಮ್ಗಿಂತ ನಾವು ಹೆಚ್ಚಿನ ನೊಡ್ಕೊಂಡ್ ಬರ್ತಿದ್ದಾರೆ ಅವರು ಲಂಬಾಣಿ ಭಾಷೆದಾಗ ಒಂದಿಷ್ಟು ಕನ್ನಡ ವರ್ಡ್ಸ್ಗಳು ಅವರು ಇಂಪ್ಲಿಮೆಂಟ್ ಮಾಡ್ಕೊಂಡಿರೋ ಸೋ ಕನ್ನಡ ಅದ ಒಂದು ಮೇಜರ್ ಲ್ಯಾಂಗ್ವೇಜ್ ಮತ್ತು ನಾವು ಅದ್ರೊಳಗೆ ಮಾತಾಡೋವೆಲ್ಲ ಸ್ವಲ್ಪ ವೇರಿಯೇಷನ್ ಆಗಿದ್ದು ವೈವಿಧ್ಯತೆ ಭಾಳ ಭಾಳ ಹೊಂದಿದ್ದ ಅದು ನಮ್ಮ ದೇಶದಾಗೆ ಒಂದೇ ದೇಶದಾಗೆ ಅದಾವು ಶೆಡ್ಯೂಲ್ಡ್ ಲ್ಯಾಂಗ್ವಾಜೆಸ್ ಇಪ್ಪತೈದು ಇಪ್ಪತ್ತಾರು ಬಟ್ ಮಾತಾಡೋ ಲ್ಯಾಂಗ್ವೇಜ್ಗಳು ಫೈವ್ ಹಂಡ್ರೆಡ್ ಅಥ್ವ ತ್ರೀ ಹಂಡ್ರೆಡ್ ಪ್ಲಸ್ ಹೆಚ್ಚರೇ ಅದಕ್ಕಿಂತ ಹೆಚ್ಚು ಭಾಷೆಗಳನ್ನು ನಾವು ಮಾತಾಡ್ತೇವೆ ಅದೇ ವೈವಿಧ್ಯತೆ ಅಂತಂದರೆ ಇದೆ ಒಂದೇ ಭಾಷೆ ಇರ್ತದೆ ಅದ್ರೊಳಗೆ ಸ್ವಲ್ಪ ಮೇಲಕ್ಕೆ ತೆಳಕ್ಕೆ ಒಂದಿಷ್ಟು ವರ್ಡ್ಸ್ಗಳು ಎಕ್ಸ್ಚೇಂಜ್ ಇರ್ತವೆ ಒಂದಿಷ್ಟು ಬೇರೆ ಭಾಷೆ ಅಂತ ವರ್ಡ್ಗಳು ಇಂಟ್ರುಡ್ಯೂಸ್ ಮಾಡೋದು ಅಥ್ವ ಅದರ ಪ್ರೊನೌನ್ಸಿಯೇಶನ್ ರೀತಿ ಬದಲಾವಣೆ ಮಾಡೋದು ಉಚ್ಚಾರ ಮಾಡೋ ಬದಲಾವಣೆ ಮಾಡೋದು ಇದ್ರಲಿಂದ ಬೇರೆ ಬೇರೆ ಭಾಷೆಗಳನ್ನ ನಾವು ಸಾಮಾನ್ಯವಾಗಿ ಬಳಸೋ ಭಾಷೆಗಳು ಯಾಕೆ ಸಾಮಾನ್ಯವಾಗಿ ಬಳಸೋ ಭಾಷೆಗಳು ಒಂದಿಷ್ಟು ವರ್ಡ್ಸ್ಗಳು ನಮ್ದು ಸುತ್ತಮುತ್ತ ಜನರಿಗೆ ತಿಳಿಯೋಂಗಿಲ್ಲ ಅವರಿಗೆ ಆ ಭಾಷೆದೊಳಗೆ ಮಾತಾಡಿದ್ರೆ ನಿಮಗ್ ತಿಳಿಬೇಕು ಹಂಗಂತ ನಮ್ಮ ರೀಜನಲ್ ಲ್ಯಾಂಗ್ವೇಜಸ್ ಭಾಳ ಇಂಪಾರ್ಟೆಂಟ್ ಅದ ಅಂತ ಹೇಳೋದು ರೀಜನಲ್ ಲ್ಯಾಂಗ್ವೇಜ್ ಬಂತು ಅಂತಂದರೆ ಆ ಏರಿಯಾದಾಗೆ ಆರಾಮ್ಸೆ ಬದುಕ್ಬಹುದು ಅದೆಲ್ಲ ಬಿಟ್ಟು ನೀವು ಅಚ್ಚ ಕನ್ನಡದ ಮಾತಾಡ್ತೀನಿ ಅಂತಂತಂದ್ರೆ ಸ ಮೇ ಬಿ ಒಂದಿಷ್ಟು ಜನ್ರಿಗೆ ತಿಳ್ದು ಬರೋಂಗಿಲ್ಲ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅದ